ಹಲೋ ಹಾಂ ಇದು ಅನ್ನಪೂರ್ಣ ಹೋಟೆಲ್ ಅಲಾ ಹಾಂ ಹಾಂ ಇದು ನಮಗೆ ಒಂದು ನಾಲ್ಕು ಪ್ಲೇಟ್ ಇಡ್ಲಿ ಸಾಂಬಾರು ಬೇಕಿತ್ತು ಕಳ್ಸ್ಕೊಡ್ತೀರಾ

ಹಾಂ ಅಡ್ರೆಸ್ ಹೇಳ್ತೀನಿ ಆಮೇಲೆ ಜೊತೆಗೆ ಎರಡು ಪ್ಲೇಟ್ ಚಿಕನ್ ಮಂಚೂರಿಯೂ ಬೇಕಿತ್ತು

ಸರಿ ಏನು ಗೊತ್ತಾ ಸರ್ ನೀವು ಲಾಸ್ಟ್ ಟೈಮ್ ಕಳಿಸಿದ್ರಲ್ಲ ಆ ಪ್ಯಾಕೆಟ್ಟಲ್ಲಿ ಸಾಂಬಾರೆಲ್ಲ ಒಡ್ಕೊಂಡು ಎಲ್ಲ ಚಲ್ಕೊಂಬಿಟ್ಟಿತ್ತು ಆ ರೀತಿ ಮಾಡಬೇಡಿ ಗೆಸ್ಟ್ ಎಲ್ಲ ಬಂದಿದ್ದಾರೆ

ಹ್ಞೂ ಇಲ್ಲ ಯಾವಾಗಲೂ ಚೆನ್ನಾಗಿ ಕೊಡ್ತಾ ಇದ್ದಾರೆ ನಾನು ಫೋನ್ ಮಾಡಿದಾಗೆಲ್ಲ ಅದು ಈ ಬಾರಿ ಲಾಸ್ಟ್ ಟೈಮ್ ಕೊಟ್ಟಾಗ ಕಳ್ದ ವಾರ ತರ್ಸಿದ್ದಾಗ ಪ್ಯಾಕೆಟ್ ಎಲ್ಲ ಒಡ್ಕೊಂಡು ಎಲ್ಲ ಚೆಲ್ಲಿದ್ದರಿಂದ ಒಂಥರ ಅದು ತಿನ್ನೋಕ್ಕೇ ಒಂಥರ ಬೇಜಾರು ಅನ್ನಿಸ್ಬಿಟ್ಟಿತ್ತು ಇದೇನಪ್ಪಾ ಯಾವಾಗಲೂ ತೊಗೊಳೋ ಓಟಲ್ ಹಿಂಗಾಯ್ತು ಅಂತ ನೀವೇನೂ ಅಂದ್ಕೊಳ್ಬೇಡಿ ಸರ್ ಮತ್ತೆ ನಮ್ಗೆ ಅನ್ಸಿದ್ದನ್ನ ನಾವು ಹೇಳಿದ್ವಿ ನಿಮಗೆ

ಹ್ಞೂ ಇದು ಹ್ಞೂ ಆಮೇಲೆ ಸರ್ ಅದು ಚಿಕನ್ ಮಂಚೂರಿ ಇದೆಯಲ್ಲ ಅದು ಸ್ವಲ್ಪ ಸ್ಪೈಸಿ ಕಡಿಮೆ ಮಾಡಿ ಅಂದರೆ ಖಾರ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ ಆಂ ಖಾರ ಜಾಸ್ತಿ ಬೇಡ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಒ ಓಕೆ ಓಕೆ ಹಾಂ ಆಯಿತು ಆಮೇಲೆ ಇದು ಪ್ಯಾಕಿಂಗ್ ಬಗ್ಗೆ ನೀವು ಸ್ವಲ್ಪ ಅದೇ ಕೇರ್ ಮಾಡಿ ಯಾಕಂದರೆ ಒಂಥರ ಪ್ಲಾಸ್ಟಿಕ್ಕಿನಲ್ಲಿ ಕೊಡಬೇಡಿ ಪ್ಲಾಸ್ಟಿಕ್ನಲ್ಲಿ ಕೊಡಬೇಡಿ ಅದು ಪ್ಲಾಸ್ಟಿಕ್ ಒಡೆದೋಗ್ಬಿಟ್ಟಿರ್ತದಲ್ಲ ಹಾಂ ಹಾಂ

ಹ್ಞೂ ಹ್ಞೂ

ಆಯಿತು ಸರ್ ಹಂಗಾರೆ ಕಳಿಸಿ ಸರ್ ಭಾಗ್ಯ ನಗರ ಕೀರ್ತಿ ಕಾಲೊನಿ ಹಾಂ ಹಾಂ ಹಾಂ ಮಾಡ್ತೀನಿ ಮಾಡ್ತೀನಿ ಹಾಂ ಆಯಿತು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು